ಹಬ್ಬಕ್ಕೆ ನಾವು ಹೆಚ್ಚಾಗಿ ತರ್ಕಾರಿಯನ್ನೇ ಮಾಡಿ ಬಳಸುದರಿಂದ ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯ ತರಕಾರಿಯನ್ನು ಉಪಯೋಗಿಸ್ತೇವೆ ಹಾಂ ಗಣಪತಿ ಹಬ್ಬಕ್ಕೆ ಚಕ್ಕುಲಿ ಮಾಡ್ತೇವೆ ಎಳ್ಳುಂಡೆ ಮಾಡ್ತೇವೆ ಸಜ್ಜಿಗೆ ಲಾಡು ಮಾಡ್ತೇವೆ ಮತ್ತು ಕರಿಕಡ್ಬು ಮತ್ತು ಸೆಕೆ ಕಡ್ಬು ಮಾಡ್ತೇವೆ ಮೋದಕ ಅದನ್ನೆಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡ್ತೇವೆ ಪಂಚಕಜ್ಜಾಯ ಮಾಡ್ತೇವೆ ಮತ್ತು ಪಾಯಸ ಹೇಗೂ ಉಂಟು ಹಬ್ಬದ ಅಡುಗೆಯಲ್ಲಿ ಪಾಯಸ ಅತಿ ಅಗತ್ಯವಾಗಿ ಬೇಕು ಮತ್ತು ಎಣ್ಣೆ ತಿಂಡಿ ಕುರುಕುಲು ತಿಂಡಿಗಳು ಕೆಲವು ಸಲ ಚಕ್ಕುಲಿ ಮಾಡ್ಬೋದು ಕೆಲವು ಸಲ ಸಂಡಿಗೆ ಕೋಡ್ಬಳೆ ಮಾಡದು ಮತ್ತು ಕರಿಕಡ್ಬೂ ಗಣೇಶ ಹಬ್ಬಕ್ಕೆ ಮಾಡಿದರೆ ದೀಪಾವಳಿಗೆ ಕಜ್ಜಾಯ ಮಾಡ್ತೇವೆ ಅತಿರಸಾ ಅಂತ್ಹೇಳ್ತೇವೆ ನಾವು ಅದಕ್ಕೆ ಅತಿರಸ ಸಿಹಿ ಅದರ ಒಟ್ಟಿಗೆ ವಡೆ ಮಾಡ್ತೇವೆ ಚಟ್ಟಂಬಡೆ ಅಂತ ಚಟ್ಟಂಬಡೆ ಅಥವಾ ಉದ್ದಿನ ವಡೆಯನ್ನ ಮಾಡ್ತೇವೆ ಆಮೇಲೆ ಒಮ್ಮೊಮ್ಮೆ ಶಾವಿಗೆ ಪಾಯಸ ಮಾಡ್ತೇವೆ ಒಮ್ಮೊಮ್ಮೆ ಸಬ್ಬಕ್ಕಿ ಪಾಯಸ ಮಾಡ್ತೇವೆ ಒಮ್ಮೊಮ್ಮೆ ಸೊರೆಕಾಯಲ್ಲಿ ಸಾ ಪಾಯಸ ಮಾಡಲಿಕ್ಕೆ ಆಗ್ತದೆ ಹಾಗೆ ಆಯಾ ಹಬ್ಬಕ್ಕೆ ತಕ್ಕ ಹಾಗೆ ದೀಪಾವಳಿಯಲ್ಲಿ ಮೂರು ದಿನ ಹಬ್ಬ ಆಚರಣೆ ಇರುದರಿಂದ ಒಂದು ದಿನ ಶಾವಿಗೆ ಪಾಯಸ ಮಾಡ್ತೇವೆ ಮತ್ತೊಂದು ದಿನ ಶಾವಿಗೆ ಒತ್ತಿ ಅಕ್ಕಿ ಶಾವಿಗೆಯನ್ನ ಮಾಡ್ತೇವೆ ಕಾಯಿ ಹಾಲು ಮತ್ತೊಂದು ದಿನ ಏನಾದರು ಸಿಹಿ ತಿಂಡಿಯನ್ನ ಮೈಸೂರು ಪಾಕ ಅಥವ ಬರ್ಫಿಯಾ ಏನಾದರು ಮಾಡ್ತೇವೆ ಅಂತು ಸಿಹಿ ಅಡುಗೆ ನಮಗೆ ಅತಿ ಅಗತ್ಯ ಹಾಗೇ ಇನ್ನೊಂದು ಯುಗಾದಿ ಹಬ್ಬಕ್ಕೆ ಆದರೇ ಅಂಬಟೆ ಸಿಕ್ತದೆ ಅಂಬಟೆ ಸಾರು ಮಾಡ್ತೇವೆ ಅಥವ ಗೊಜ್ಜು ಮಾಡ್ತೇವೆ ಅದ್ರದ್ದು ಮಾವಿನಕಾಯಿ ಇರ್ತದೆ ಮಾವಿನಕಾಯಿದು ಥರಾವರಿ ಸಿಹಿ ಗೊಜ್ಜು ಆಗ್ತದೆ ಆಮೇಲೆ ಹಾಂ ಅದ್ರ ಪಲ್ಯವನ್ನ ಮಾಡ್ತೇವೆ ಸೀಕರಣೆ ಅಂತ ಹೇಳ್ತೇವಲ್ಲ ಅದನ್ನ ಮಾಡ್ತೇವೆ ಆಮೇಲೆ ಹಲಸಿನ ಕಾಯಿ ಹಲ್ಸಿನ ಹಣ್ಣು ಹಲ್ಸಿನ ಕಾಯಿದು ಪಲ್ಯ ಇರ್ತದೆ ಹಲಸಿನ ಹಣ್ಣಿನ ಪಾಯಸ ಮಾಡಲಿಕ್ಕೆ ಆಗ್ತದೆ ಆಮೇಲೆ ಹಲ್ಸಿನ ಹಣ್ಣಿದ್ದು ಕಡ್ಬು ಮಾಡ್ತೇವೆ ಹೀಗೆ ಬೇಕಾದಷ್ಟು ನಮುನೆ ನಮುನೆ ಥರಾವರಿ ತಿಂಡಿಗಳನ್ನ ಮಾಡ್ತೇವೆ ಹಬ್ಬಕ್ಕೆ ಆದರೆ ಹಬ್ಬಕ್ಕೆ ನೆಂಟರು ಹೆಚ್ಚಿದ್ದಷ್ಟು ಅಡಿಗೆ ಮಾಡುವ ವೆರೈಟಿ ಜಾಸ್ತಿ ಇರ್ತದೆ ವಿಶೇಷ ಅಡುಗೆ ಜಾಸ್ತಿ ಇರ್ತದೆ ಹ್ಞೂ ನಮ್ಮಲ್ಲಿ ಕಡ್ಬು ಪಾಯ್ಸ ಇದೇ ವಿಶೇಷ ಮತ್ತು ಚಟ್ಟಂಬಡೆ ಪೋಡಿ ಮತ್ತು ಚಕ್ಕುಲಿ ಇದು ಸಾರು ಸರ್ವೇ ಸಾಮಾನ್ಯ ಮಾಡ್ತಾಯಿರ್ತೇವೆ ಮತ್ತು ಸಂಜೆ ತಿಂಡಿಗೆ ಬನ್ಸ್ ಎಲ್ಲ ಮಾಡ್ತೇವೆ ಹಬ್ಬದ ದಿನ ಹಾಂ ಹೀಗೆ ಮತ್ತು ಹಬ್ಬಕ್ಕೆ ಯಾವಾಗಲೂ ಬೆಳ್ತಿಗಿ ಅನ್ನವನ್ನೆ ಊಟ ಮಾಡುದು ನಾವು ದೇವರಿಗೆ ನೈವೇದ್ಯ ಮಾಡಬೇಕಲ್ಲ ಹಾಗೆ ಹಬ್ಬದ ದಿನ ಕೊಟ್ಟೆ ಕಡ್ಬು ಮಾಡ್ತೇವೆ ಕೊಟ್ಟೆ ಕಡ್ಬು ಅಂತ ಹೇಳಿದರೆ ಬಾಳೆ ಎಲೆಯಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಸೆಕೆಯಲ್ಲಿ ಬೇಯಿಸುದು ಅದು ಬಹಳ ರುಚಿಯಾಗ್ತದೆ ಅದಕ್ಕೆ ಚಟ್ನೀ ಕಾಯಿ ಹಾಲು ಅಥವಾ ಸಾಂಬಾರನ್ನ ಮಾಡಿದರೆ ಬಹಳ ಒಳ್ಳೆಯ ರುಚಿಕರವಾದ ಅಡಿಗೆ ಆಗ್ತದೆ ಮತ್ತು ಬೆಳಗ್ಗೆ ಕೂಡ ಹಾಗೆ ಉದ್ದಿನ ದೋಸೆಯೇ ಮಾಡಬೇಕಂತ ಏನಿಲ್ಲ ಕೆಲವು ಸಲ ಉತ್ತಪ್ಪ ಅಂತ ಮಾಡ್ತೇವೆ ಓಟುಪಾಳೆ ಅಂತ ಮಾಡ್ತೇವೆ ಹೀಗೆ ಹಾಂ ಪುಂಡಿ ಮಾಡ್ತೇವೆ ಇದೆಲ್ಲವೂ ಹಬ್ಬದ ದಿನ ಎಷ್ಟು ಜನ ಇದ್ದಾರ ಅದರ ಮೇಲೆ ಹೊಂದಿಕೊಂಡು ಮಾಡುದು ಮತ್ತು ಮಳೆಗಾಲದಲ್ಲಿ ಈ ಅಷ್ಟಮಿ ಹಬ್ಬಕೆ ಸೊಳೆ ರೊಟ್ಟಿ ಅಂತ ಮಾಡ್ತೇವೆ ಹಲ್ಸಿನ ಕಾಯನ್ನ ಉಪ್ಪಲ್ಲಿ ಹಾಕಿಟ್ಟಿರ್ತೇವಲ್ಲ ಅದನ್ನ ಏನು ಮಾಡುದು ಹಿಂದಿನ ದಿನ ನೀರಿನಿಂದ ಉಪ್ಪಿ ನಿ ಉಪ್ಪು ನೀರಿನಿಂದ ತೆಗೆದು ಅದನ್ನ ಚಂದ ತೊಳ್ದು ಉಪ್ಪಿನಾಂಶ ಹೋಗುವ ಹಾಗೆ ಮತ್ತೆ ಅಕ್ಕಿ ಜೊತೆಯಲ್ಲಿ ಕಡಿಯುದು ಬಾಳೆ ಎಲೆಯಲ್ಲಿ ಹಾಕಿ ತಟ್ಟಿ ಅದನ್ನು ರೊಟ್ಟಿ ಮಾಡಿ ಬೇಯಿಸುದು ಅಕ್ಕಿ ರೊಟ್ಟಿಯ ಹಾಗೆ ಭಾರಿ ರುಚಿಯಾಗ್ತದೆ ಹೀಗೆ ನಾನಾ ರೀತಿಯ ತಿಂಡಿಗಳನ್ನು ಮಾಡ್ತೇವೆ ನಾವು ಹಬ್ಬದ ಅಡುಗೆ ವಿಶೇಷವಾಗಿರ್ತದೆ ಅಂತು ಹೆಚ್ಚು ಜನ ಸೇರಿದರೆ ಥರಾವರಿ ಅಡಿಗೆಯನ್ನ ಮಾಡ್ತೇವೆ ಪಲ್ಯ ತಂಬುಳಿ ಮತ್ತು ಪಾಯಸ ಕೋಸಂಬರಿ ಇದೆಲ್ಲ ಬೇಕೇ ಬೇಕು ನಮಗೆ ಮತ್ತು ಬೋಳು ಹುಳಿ ಸಾಮಾನ್ಯವಾಗಿ ಮಾಡ್ತೇವೆ ಹಾಗೆ ತರ್ಕಾರಿಯಿಂದಲೇ ಎಲ್ಲವನ್ನು ಮಾಡುವಂಥದ್ದು ಆದ್ದರಿಂದ ರುಚಿಕರವಾಗಿರ್ತದೆ